ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಎರಡು ಹದಿಮೂರು ಮೇ ಸಾವಿರದ ಒಂಬೈನೂರ ಎಂಬತ್ತು ನಾಲ್ಕು ಐದು ಮಾರ್ಚ್ ಸಾವಿರದ ಒಂಬೈನೂರ ಅರುವತ್ತ ನಾಲ್ಕು ಎಂಟು ಮೇ ಸಾವಿರದ ಒಂಬೈನೂರ ಹದಿನೆಂಟು ಆರು ಜೂನ್ ಸಾವಿರದ ಒಂಬೈನೂರ ಐವತ್ತೈದು